ಏಳು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಹನ್ನೆರಡು ಐದು ಲಕ್ಷ ಐವತ್ತೈದು ಸಾವಿರದ ಐನೂರ ಅರುವತ್ತೇಳು ಒಂದು ಲಕ್ಷ ಇಪ್ಪತ್ಮೂರು ಸಾವಿರದ ನಾನೂರ ಐವತ್ತಾರು ಎರಡು ಲಕ್ಷ ಮೂವತ್ನಾಲ್ಕು ಸಾವಿರದ ಐನೂರ ಅರುವತ್ತೇಳು ಆರು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತ ಒಂದು